ನಮ್ಮ ಅತಿಥಿಗಳನ್ನ ನಾನು ಕರ್ಕೊಂಡೋಗಲು ಇಷ್ಟಪಡೊಂಥ ಜಾಗ ಅಂದರೆ ನಮ್ಮ ಚಿತ್ರದುರ್ಗವೇ ಅಂದ್ಕೊಂಬಿಡಿ ಯಾಕೆ ಗೊತ್ತಾ ಚಿತ್ರದುರ್ಗದಲ್ಲಿ ತುಂಬ ಅಂದರೆ ತುಂಬ ಪ್ರೇಕ್ಷಣೀಯ ಸ್ಥಳಗಳಿದೆ ಅದ್ರಲ್ಲಿ ಫಸ್ಟ್ ಬಂದ್ಬಿಟ್ಟು ಚಿತ್ರದುರ್ಗ ಕೋಟೆ ನಿಮಗೆಲ್ಲ ತಿಳಿದಿದೆ ಅದಾದಮೇಲೆ ಚಂದ್ರವಳ್ಳಿ ಕೆರೆ ಇದೆ ಚಂದ್ರವಳ್ಳಿ ಕೆರೆಯ ಸುತ್ತ ಒಂದು ನವಳಪ್ಪನ ಗುಡ್ಡ ಅಂತ ಇದೆ ಅದು ತುಂಬನೆ ಚೆನ್ನಾಗಿದೆ ಇನ್ನೇನು ಮ ದುರ್ಗದ ಒಳಗೆ ಅಂದರೆ ಒಂದು ನಾಲ್ಕು ಕಿಲೋ ಮೀಟ್ರೂ ಸುತ್ತಮುತ್ತ ಅಂದರೆ ಚಿತ್ರದುರ್ಗದಲ್ಲಿ ಚಂದ್ರವಳ್ಳಿ ಕೆರೆ ಆಮೇಲೆ ಆಡುಮಲ್ಲೇಶ್ವರ ಮೃಗಾಲಯ ಕಿರು ಮೃಗಾಲಯ ಆಮೇಲೆ ಮುರುಘಾ ಮಠ ತದ ನಂತರ ನಮ್ಮದು ಐತಿಹಾಸಿಕ ಚಿತ್ರದುರ್ಗ ಕೋಟೆ ಅವ್ರು ಇಷ್ಟನ್ನು ನೋಡೋದ್ರಲ್ಲೆ ಸುಸ್ತಾಗಿರ್ತಾರೆ ನಮ್ಮ ಅತಿಥಿಗಳು ಯಾಕೆಂದ್ರೆ ಅಷ್ಟು ಸುಪ್ರಸಿದ್ಧವಾದ ಕೋಟೆನ ಒಂದೇ ದಿನಕ್ಕೆ ನಾವು ನೋಡ್ತಿವಿ ಅನ್ನೋದು ಸುಳ್ಳು ಅದಕ್ಕಿಂತ ತುಂಬ ಚೆನ್ನಾಗಿದೆ ಅದನ್ನು ಹೆಕ್ಕಿ ಹೆಕ್ಕಿ ನೋಡಬೇಕು ಅಂದರೆ ಕಷ್ಟ ಸಾಧ್ಯ ಯಾಕೆಂದ್ರೆ ನಮ್ಮ ದುರ್ಗದಲ್ಲಿ ಯಾವುದು ಯಾವ ಕಡೆ ಏನಿದೆ ಅನ್ನೋದು ಗೊತ್ತಿಲ್ಲ ತುಂಬ ರಹಸ್ಯ ಮಾರ್ಗಗಳಿದೆ ಅದರ ನಂತ ಅದರ ಜೊತೆಗೆ ತುಂಬ ರಹಸ್ಯವಾದಂಥ ಸ್ಥಳಗಳು ಇದೆ ನಮ್ಗೆ ಎಷ್ಟು ಗೊತ್ತಾಗುತ್ತೊ ಎಷ್ಟು ಇದೆಯೋ ಅಷ್ಟು ಮಾತ್ರ ತೋರಿಸ್ಲಿಕ್ಕೆ ಲಭ್ಯ ನಮಗೆ ಎಲ್ಲಾದನ್ನು ತೋರಿಸು ಅಂದರೆ ಕಷ್ಟ ಆಗತ್ತೆ ಬಟ್ ಆದ್ರುನುವೆ ತುಂಬ ಚೆನ್ನಾಗಿದೆ ನಮ್ಮ ಚಿತ್ರದುರ್ಗ ಕೋಟೆ ಚಿತ್ರದುರ್ಗ ಕೋಟೆ ಎಂಟ್ರೆನ್ಸ್ ಹೋಗ್ತೀವಿ ಎಂಟ್ರೆನ್ಸಲ್ಲಿ ಎಡಗಡೆ ಬನಶಂಕರಿ ಅಮ್ಮ ದೇವಸ್ಥಾನ ಇದೆ ನಾವು ಬಲಗಡೆ ಬಂದ್ಬಿಟ್ರೆ ಬೊಂಬೆ ಮಂಟಪ ಮತ್ತು ಒಂಟಿ ಕಾಲು ಬಸವಣ್ಣ ಜೈಲು ಆಗಿನ ಕಾಲದ ಬಂದಿಖಾನೆ ಇದೆ ಅದರ ನಂತರ ಹಂಗೆ ಮುಂದೆ ಹೋದ್ವಿ ಅಂದರೆ ಮೇಲೆ ದುರ್ಗ ಅಂತ ಬರುತ್ತೆ ಮೇಲು ದುರ್ಗದಲ್ಲಿ ಗಣಪತಿ ದೇವಸ್ಥಾನ ಫಷ್ಟ್ ಬರುತ್ತೆ ಅದಾದ್ಮೇಲೆ ಅದರ ಪಕ್ಕವೇ ವ್ಯಾಯಾಮ ಶಾಲೆ ಇದೆ ಅದರ ನೆಕ್ಷ್ಟು ಸ್ವಲ್ಪ ಮುಂದಕ್ಕೋದರೆ ಎಡಗಡೆ ಬಂದ್ಬಿಟ್ರೆ ನಿಮಗೆ ಆಂ ಒಂದು ಬಣವೆ ಇದೆ ಬಣವೆ ಅಂದರೆ ಗೊತ್ತಲ್ಲ ಆಗಿನ ಕಾಲದಲಿ ಶೇಖರ್ಣೆ ಮಾಡ್ತಾಯಿದ್ರಲ್ವ ಆಹಾರನೆಲ್ಲ ಶೇಖರ್ಣೆ ಮಾಡೊ ಸ್ಥಳ ಅದರ ನಂತರ ಹಿಡಂಬೇಶ್ವರ ದೇವಸ್ಥಾನ ಇದೆ ಹಿಡಂಬೇಶ್ವರ ದೇವಸ್ಥಾನಕ್ಕೆ ತುಂಬ ಪುರಾತನವಾದ ಇತಿಹಾಸವು ಇದೆ ತುಂಬ ಪುರಾತನ ಇತಿಹಾಸ ಅಂದರೆ ಹಿಂದಿನ ಕಾಲದಲ್ಲಿ ಪಾಂಡವರು ಬಂದಾಗ ಹಿಡಿಂಬನ ವಧೆ ಮಾಡಿದ್ದು ಇದೇ ಸ್ಥಳ ಅಂತಹೇಳ್ಬಿಟ್ಟು ಪುರಾವೆಗಳು ತುಂಬ ಇದೆ ಅದರ ಎದುರುಗಡೆಗೆ ಗಾಳಿ ಗೋಪುರಗಳಿದೆ ತುಂಬ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಅದು ನೋಡೊದಕ್ಕೆ ಆಮೇಲೆ ಅದರ ಎದ್ರುಗಡೆಯೆ ಒಂದು ಉಯ್ಯಾಲೆ ಕಂಬ ಉಯ್ಯಾಲೆ ಕಂಬದ ನಂತರ ಬಲಗಡೆಗೆ ಮುರುಘಾ ಮಠ ಇದೆ ಆಗಿನ ಕಾಲದಲ್ಲಿ ಸ್ವಾಮೀಜಿಗಳು ಅಲ್ಲೇ ನೆಲೆಸಿದ್ರು ಅಂತ ಅದಾದ ನಂತರ ಅದರ ನೆಕ್ಸ್ಟು ಸಂಪಿಗೆ ಸಿದ್ಧೇಶ್ವರ ದೇವಸ್ಥಾನ ಸಂಪಿಗೆ ಸಿದ್ಧೇಶ್ವರ ದೇವಸ್ಥಾನದ ಹತ್ರ ಹೋಗ್ಬಿಟ್ರೆ ನೀವು ಕಳೆದೇ ಹೋಗ್ಬಿಡ್ತೀರಿ ಅಂದ್ಕೊಬೇಕು ಯಾಕೆ ಹೊರಗಡೆ ಶಾಸನ ಇದೆ ಹಳೆದ ಹಳೆಗನ್ನಡ ಶಾಸನ ಎಷ್ಟು ಜನಕ್ಕೆ ಓದೋಕ್ಕೆ ಬರುತ್ತೊ ಆರಾಮಾಗಿ ಓದಿಕೊಬೊದು ಅದರ ನಂತರ ಅಲ್ಲೋದ್ರೆ ಒಂದು ತುಂಬ ಅಂದ್ರೆ ತುಂಬ ಚೆನ್ನಾಗಿರೊ ಸಂಪಿಗೆ ಸ್ಮೆಲ್ ಬರುತ್ತೆ ಅಲ್ಲೊಂದು ದೊಡ್ಡದು ಹಳೇದು ಸಂಪಿಗೆ ಮರ ಇದೆ ಅದಕ್ಕೆ ಅದನ್ನು ಸಂಪಿಗೆ ಸಿದ್ಧೇಶ್ವರ ಅಂತಾರೆ ಅದು ದೇವಸ್ಥಾನ ಬಂದ್ಬಿಟು ಈಶ್ವರಂದು ಆಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಲ್ಲಿ ಕೂತ್ಕೊಂಡ್ರೆ ಒಂದು ಹತ್ತು ನಿಮಿಷ ಧ್ಯಾನ ಮಾಡಿಬಿಟ್ರೆ ನಮ್ಮ ಮನಸಲ್ಲಿರೊ ಎಲ್ಲ ಒಂದು ತುಮುಲಗಳಿಗೆ ಒಂದು ಉತ್ತರ ಸಿಕ್ಕಂಗಾತ್ತೆ ಅಷ್ಟು ಚೆನ್ನಾಗಿದೆ ಅದಾದಮೇಲೆ ಅಲ್ಲಿಂದ ಹೊರಗಡೆ ಬರ್ತೀವಿ ಹೊರ್ಗಡೆ ಬಂದರೆ ಎದ್ರುಗಡೆಯೇ ಏಕನಾಥೇಶ್ವರ ದೇವಸ್ಥಾನ ಇದೆ ಏಕನಾಥೇಶ್ವರ ದೇವಸ್ಥಾನ ನೋಡ್ಕೊಂಡು ಸ್ವಲ್ಪ ಮುಂದಕ್ಕೆ ಬಂದರೆ ಬಲಗಡೆಗೆ ಟಂಕಸಾಲೆ ಅಂತ ಇದೆ ಟಂಕಸಾಲೆ ಅಂದರೆ ನಿಮ್ಗೆ ಗೊತ್ತಿರಬೋದು ಟಂಕಸಾಲೆ ಬಂದ್ಬಿಟ್ಟು ಆಗಿನ ಕಾಲದಲ್ಲಿ ನಾಣ್ಯಗಳನ್ನ ಒಂದು ಮುದ್ರಣ ಮಾಡ್ತಾಯಿದ್ದಿದಂಥ ಸ್ಥಳ ಮ್ಯಾನುಫ್ಯಾಕ್ಚಿಂಗ್ ಯುನಿಟ್ ಒಂಥರ ದುಡ್ನ ಮ್ಯಾನುಫ್ಯಾಕ್ಟರ್ ಮಾಡೋ ಒಂದು ಯುನಿಟ್ ಆಗ್ತಿತ್ತು ಈಗಲೂ ಸಮೇತ ಅಲ್ಲಿ ಯಾರು ಹೋಗೊದಿಲ್ಲ ಹೋದ್ರೆ ಆ ನಾಣ್ಯ ಸಿಗುತ್ತೆ ಈ ನಾಣ್ಯ ಸಿಗುತ್ತೆ ಅಂಥೇಳಿಬಿಟ್ಟು ಭಾಳ ಜನ ಹೋಗ್ಬಿಟ್ಟ ಬಂದ್ರು ಬಟ್ ಆಗಿನ ಕಾಲದ್ದು ಸಿಗೋದು ಕಷ್ಟ ಅದೃಷ್ಟ ಇದ್ದವ್ರಿಗೆ ಸಿಗುತ್ತೆ ಬಟ್ ನಾವು ಹೋದಾಗ ನಮ್ಗೆ ಯಾರಿಗೂ ಸಿಕ್ಕಿಲ್ಲ ಅದಾದಮೇಲೆ ಇನ್ನು ಸ್ವಲ್ಪ ಮುಂದಕ್ಕೋದರೆ ಸಂಪಿಗೆ ಸಿದ್ಧೇಶ್ವರ ದೇವಸ್ಥಾನದ ಪಕ್ಕ ಹಿಂಗೆ ಹತ್ತಿದ್ರೆ ತುಪ್ಪದ ಕೊಳ ಅಂತ ಇದೆ ತುಪ್ಪದ ಕೊಳ ನಿಮ್ಗೆ ವಿಶೇಷತೆ ಗೊತ್ತಾ ತುಪ್ಪದ ಕೊಳ ಅಂದರೆ ಆಗಿನ ಕಾಲದಲ್ಲಿ ತುಪ್ಪ ಶೇಖರ್ಣೆ ಮಾಡೊದಕ್ಕೆ ಒಂದು ಸಂಪ್ ಥರ ಮಾಡಿದ್ರು ಒಂದು ದೊಡ್ಡ ಕಲ್ಲಲ್ಲಿ ಕೊರೆದುಬಿಟ್ಟು ಎಷ್ಟೊ ಅಡಿ ಆಳದಲ್ಲಿ ಸಂಪನ್ನ ರೆಡಿ ಮಾಡಿರೋದು ಅದು ಈಗಲೂ ಹಂಗೆ ಇದೆ ತುಂಬ ಚೆನ್ನಾಗಿದೆ ಅಲ್ಲಿ ತುಪ್ಪ ಶೇಖರ್ಣೆ ಮಾಡ್ತಿದ್ರು ಹಂಗೆ ನೀವು ಯೋಚನೆ ಮಾಡಿ ತುಪ್ಪ ಶೇಖರ್ಣೆ ಅಂದರೆ ಎಷ್ಟು ಕಿಂಟಾಲ್ ತುಪ್ಪ ಅಲ್ಲಿ ಶೇಖರ್ಣೆ ಮಾಡ್ತಿದ್ರು ಅಂತ್ಹೇಳಿಬಿಟ್ಟು ಅದನ್ನ ಹತ್ತೊದಕ್ಕೆ ಅಂದರೆ ತುಂಬ ಒಂದು ಎಂಜಾಯ್ ಮಾಡಿಕೊಂಡು ತುಂಬ ಸಕತ್ತಾಗಿ ಅದನ್ನು ಫೀಲ್ ಮಾಡ್ಕೊಂಡು ಹತ್ತುತ್ತೀರಿ ನೀವು ಅಷ್ಟು ಚೆನ್ನಾಗಿದೆ ಅದು ತುಪ್ಪದ ಕೊಳ ಒಂದು ಜರ್ನಿ ಮೇಲೆ ಹತ್ತುತ್ತೀರಿ ಮೇಲೆ ಹತ್ತಿ ಅಲ್ಲಿ ನೋಡ್ಕೊಂಡು ಆ ತುಪ್ಪದ ಕೊಳ ತುಪ್ಪ ಎಲ್ಲಿ ಶೇಖರ್ಣೆ ಮಾಡ್ತಿದ್ರು ಅಂತೆಲ್ಲ ನೋಡ್ಕೊಂಡು ಅದರ ಹಿಂದುಗಡೆ ಇಳ್ದಿದ ತಕ್ಷಣ ನಿಮಗೆ ಒಂದು ಹೊಂಡ ಸಿಗುತ್ತೆ ಆ ಹೊಂಡ ಬಂದ್ಬಿಟ್ಟು ಗೋಪಾಲ ಸ್ವಾಮಿ ಹೊಂಡ ಅಂತ ನಾವು ಅಂತಿತೀವಿ ಅಲ್ಲಿ ಗೋಪಾಲ ಸ್ವಾಮಿದು ದೇವಸ್ಥಾನ ಸಮೇತ ಇದೆ ಮೇಲ್ಗಡೆಯಿಂದ ನೋಡೊದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಅಲ್ಲಿ ಕೆಳಗಿಳಿದ ನಂತರ ಗೋಪಾಲ ಸ್ವಾಮಿಗೆ ನಮಸ್ಕಾರ ಮಾಡ್ಕೊಂಡು ಅವ್ರ ಎದ್ರುಗಡೆಯೇ ಹೊಂಡ ಇದೆ ಆ ಹೊಂಡದಲ್ಲಿ ಬೇಕಾರೆ ಈಜೊಡಿತಾರೆ ತುಂಬ ಜನ ಅದನ್ನು ಎಷ್ಟು ಸಮೇತ ಹೂಳೆತ್ತಬೇಕು ಅಂತ್ಹೇಳಿಬಿಟ್ಟು ತುಂಬಾ ನೀರನ್ನ ತೆಗೆದ್ರು ಸಮೇತನುವೆ ಅಲ್ಲಿ ನೀರು ತುಂಬ್ತಿದೆಯೇ ಹೊರ್ತು ಯಾವುದೇ ಕಾರಣಕ್ಕೂ ಖಾಲಿ ಆಗಿಲ್ಲ ಅಲ್ಲಿ ಈಗಲೂ ಸಮೇತ ಹೇಳ್ತಾರೆ ಒಂದು ಬೆಳ್ಳಿ ರಥ ಅದ್ರಲ್ಲಿ ಇದೆ ಅಂತಹೇಳಿಬಿಟ್ಟು ಅದು ದೇವ್ರ ರಕ್ಷಣೆ ಇದೆ ಅಂತಹೇಳಿಬಿಟ್ಟು ಅದು ಈಗಲೂ ಸಮೇತನು ಅದನ್ನು ಹಂಗೆ ಮೈಂಟೇನ್ ಮಾಡ್ಕೊಂಬರ್ತಾ ಇದ್ದಾರೆ ಅದಾದಮೇಲೆ ನಮ್ಮ ಕೋಟೆಯಲ್ಲಿ ತುಂಬ ಅಂದರೆ ಆಂಜನೇಯ ಸ್ವಾಮಿಗಳೆ ತುಂಬ ಜಾಸ್ತಿ ಇದೆ ನೀವು ಎಲ್ಲಿ ಹೋದ್ರೂ ಯಾವ ಕಡೆ ಬಂದರೂ ಎಡಗಡೆ ಬಲಗಡೆ ಎಲ್ಲೋಗಿ ಎಲ್ಲಿ ಬಂದರೂ ಸಮೇತನುವೆ ನಿಮಗೆ ಸಿಗೋದು ಆಂಜನೇಯ ಸ್ವಾಮಿಗಳು ಸಿಗುತ್ತೆ ತುಂಬ ಪವರ್ಫುಲ್ ಗಾಡು ನೀವು ಎಲ್ಲಿ ಸಿಕ್ಕರೂ ನಮಸ್ಕಾರ ಮಾಡ್ಕೊಂಡು ನಿಮ್ಮ ಮನ್ಸಲ್ಲಿ ಏನು ಅಂದ್ಕೊಂಡು ಕೇಳ್ಕೊಂಡ್ರು ಸಮೇತ ಎಲ್ಲದಕ್ಕು ತಥಾಸ್ತು ಅನ್ನುತ್ತೆ ಅಷ್ಟು ಪವರ್ಫುಲ್ಲು ನಮ್ಮ ಆಂಜನೇಯ ಸ್ವಾಮಿ ಅಲ್ಲಿರೊದು ಅದನ್ನೆಲ್ಲ ನೋಡ್ಕೊಂಡು ನಾವು ಆ ಕಡೆ ಹಂಗೆ ಹಿಂದೆ ಇಳಿತಿವಿ ಅಂದರೆ ಅವ್ರ ಕೆಪ್ಯಾಸಿಟಿ ಹಂಗೆ ಇಳಿದರೆ ಚಂದ್ರವಳ್ಳಿ ಕೆರೆಗೆ ಹೋಗ್ಬೋದು ಚಂದ್ರವಳ್ಳಿ ಕೆರೆಗೆ ಹೋಗಿ ಚಂದ್ರವಳ್ಳಿಲಿ ಒಂದು ಮಠ ಇದೆ ಅಂದರೆ ಆವಾಗ ಸ್ವಾಮಿಗಳು ತಪಸ್ಸು ಮಾಡಿದ್ದೊಂದು ಜಾಗ ಇದೆ ಗುಹೆ ಇದೆ ಆ ಗುಹೆ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಟೆಕ್ನಿಕಲಾಗಿ ಕಟ್ಟಿದ್ದಾರೆ ಒಂದು ಬಂಡೆ ಕೆಳಗಡೆ ಇರೋದು ಅವಾಗ ಅಲ್ಲಿ ರಾಣಿ ವಾಸ ಮಾಡ್ತಿದ್ದ ಸ್ಥಳ ಎಲ್ಲ ಆಗಲಿ ಈಗಲೂ ಹಂಗೆ ಇದೆ ಅದು ಫುಲ್ಲು ಕ್ಲೋಸ್ಡ್ ಇದೆ ಈಗಲೂ ಸಮೇತ ಒಂದು ಲ್ಯಾಂಪ್ ಇಟ್ಕೊಂಡು ಹೋಗ್ಬೇಕು ಅಲ್ಲಿ ಒಳಗಡೆ ಹೋದ್ರೆ ನಾವು ಎಲ್ಲಿಗೆ ಹೋಗ್ತೀವಿ ಹೆಂಗೆ ಬರ್ತೀವಿ ಹೇಗೆ ಬರ್ತೀವಿ ಅಂತ ಈಗಲೂ ಸಮೇತ ಎಲ್ಲರು ಕನ್ಫ್ಯೂಷನ್ನು ಅಷ್ಟು ಒಂದು ಚೆನ್ನಾಗಿದೆ ಆ ಗುಹೆನ ನೋಡಬೇಕು ಅಂದರೆ ನೀವು ಹಳೆ ಕಾಲದ ಪೈಂಟಿಂಗ್ಸು ಎಲ್ಲ ಅದ್ರಲ್ಲಿ ಈಗಲೂ ಸಮೇತ ಪುರಾವೆಗಳಿದೆ ಒಂದು ಸೀಕ್ರೆಟ್ ರೂಮ್ ಅಂತ ಇದೆ ಸೀಕ್ರೆಟ್ ಮ್ಯಾನೇಜ್ಮೆಂಟ್ ಅಂತ ಇದೆ ಒಂದು ಸೀಕ್ರೆಟ್ ಆಗಿ ಏನೊ ರಾಜರು ಬಂದು ಯಾರತ್ರ ಆದರು ಮಾತಾಡಬೇಕು ಅಂದರೆ ಏನು ಮಾತಾಡಬೇಕು ಏನು ಬಿಡಬೇಕು ಅಂತ್ಹೇಳಿಬಿಟ್ಟು ಅಲ್ಲಿ ನೀವು ಏನೇ ಮಾತಾಡಿದ್ರು ಏನೇ ಕೂಗಾಡಿದ್ರು ಏನೇ ಅರಚಾಡಿದ್ರು ಸಮೇತ ಹೊರ್ಗಡೆ ಒಂದು ಒಂದೇ ಒಂದು ಸೌಂಡು ಸಮೇತ ಹೊರ್ಗಡೆ ಹೋಗೋದಿಲ್ಲ ಯಾವ ನೆಟ್ ವರ್ಕು ಸಮೇತ ಸಿಗೋದಿಲ್ಲ ಅಲ್ಲಿ ಹೋದ್ರೆ ಅಂಥ ಒಂದು ಟೆಕ್ನಿಕಲ್ ಆಗಿ ಬಿಲ್ಡ್ ಮಾಡಿರೊವಂಥ ಒಂದು ಸಂಸ್ಥೆಯಾಗಿದೆ ಅದು ಒಂದು ಮಠ ಥರ ಆಗಿದೆ ಆದಾದ ನಂತರ ಅಲ್ಲಿ ನೆಕ್ಸ್ಟು ಹುಲಿಗುಂದಿ ಸಿದ್ಧೇಶ್ವರ ಅಂತ ಅಲ್ಲಿದೆ ದೇವಸ್ಥಾನ ಅದನ್ನು ನೋಡಬೌದು ಅದಾದಮೇಲೆ ಎದ್ರುಗಡೆ ಕೆರೆ ಇದೆ ವಿಶ್ವದಲ್ಲಿ ಅಲ್ಲಿ ನಮ್ಮ ಇಂಡಿಯಾದಲ್ಲಿ ಬತ್ತದಲೇ ಇರೋ ಕೆರೆ ಅಂದರೆ ಅದೊಂದೆ ಚಂದ್ರವಳ್ಳಿ ಕೆರೆ ಅಂತಂತೆ ಹೇಳ್ತಾರೆ ಇಲ್ಲಿವರೆಗೂ ಬತ್ತಿಲ್ಲ ಅಂತೆ ಅದು ಗಿನ್ನಿಸ್ ರೆಕಾರ್ಡು ಆಗಿದೆ ಅದರ ನೆಕ್ಸ್ಟು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋದ್ರೆ ನಿಮ್ಗೆ ಸಿಗೋದೆ ಧವಳಪ್ಪನ ಗುಡ್ಡ ಧವಳಪ್ಪನ ಗುಡ್ಡ ನೀವೆನಾರು ಚಾರಣ ಮಾಡ್ತೀರಿ ಟ್ರಕ್ಕಿಂಗ್ ಮಾಡ್ತೀರಿ ಅಂದರೆ ತುಂಬ ಅಂದರೆ ತುಂಬ ಆಸಮ್ ನೀವು ಲೈಫಲ್ಲಿ ಮರೆಯೊದಿಲ್ಲ ಯಾಕೆಂದ್ರೆ ಎರಡು ಬಂಡೆಗಳ ಮಧ್ಯ ಇಳಿಯೋದು ಹತ್ಬೇಕಾರೆ ತುಂಬ ಕಠಿಣವಾಗಿರುತ್ತೆ ಅದನ್ನು ಹತ್ತಿ ಮೇಲ್ಗಡೆ ಹೋದ್ರೆ ಸಹಸ್ರ ಸಹಸ್ರ ಲಿಂಗಗಳನ್ನ ಕೆತ್ತಿದ್ದಾರೆ ಅವನ್ನೆಲ್ಲ ನಮಸ್ಕಾರ ಮಾಡ್ಕೊಂಡು ಸಲ್ಪ ಸ ಅದ್ರ ಹಿಂದ್ಗಡೆಯಿಂದ ಇಳ್ಕೊಂಬಂದ್ರೆ ಎಲ್ಲ ಬಂಡೆಗಳ ಮಧ್ಯೆಯೇ ಇಳೀಬೇಕು ಎರ್ಡು ಎರ್ಡು ಚಿಕ್ಕ ಚೊಕ್ಕದಾದಂಥ ಗ್ಯಾಪಲ್ಲಿ ಇಳ್ಕೊಂಬರಬೇಕು ಕೆಲವೊಂದು ಕಡೆ ರೋಪ್ಗಳನ್ನ ಯೂಸ್ ಮಾಡಬೇಕು ಕೆಲವೊಂದು ಕಡೆ ಇನ್ನೂ ಕೆಲವೊಂದು ಕಡೆ ಹಂಗೆ ನಡೆಬೋದು ದಪ್ಪ ಇರೋವ್ರಿಗಂತೂ ತುಂಬ ಕಷ್ಟ ಅಲ್ಲಿಂದ ಗ್ಯಾಪಲ್ಲಿ ಹೊರ್ಗಡೆ ಬರೋದು ಬಟ್ ಹೆಂಗೋ ಬಂದು ಹರಸಾಹಸ ಮಾಡ್ಕೊಂಡು ಇಳಿತಾರೆ ನಮ್ಗೆ ಅದು ತುಂಬಾ ಖುಷಿಯಿದೆ ಅಲ್ಲಿಂದ ಇಳ್ದಿದ ನಂತರ ನಾವು ಸಿಗೋದೇ ಆ ಆಡುಮಲ್ಲೇಶ್ವರ ಆಂ ಒಂದು ಕಾಡು ಒಂದು ಅರ್ಧ ಭಾಗ ಸಿಗುತ್ತೆ ಅಲ್ಲಿಂದ ನೀವು ಆಡುಮಲ್ಲೇಶ್ವರಕ್ಕೆ ಹೋಗಬೋದು ಹೋಗ್ಲಿಲ್ಲ ಅಂದರೂ ಸಮೇತ ಹಂಗೆ ಹಿಂದೆ ಇಳ್ಕೊಂಬಂದ್ರೆ ಸೀದ ಚಂದ್ರವಳ್ಳಿ ಕೆರೆ ಹತ್ರ ಬರ್ತೀರಿ ಮತ್ತೆ ರಿಟನ್ ಆಗಬೋದು ನೆಕ್ಸ್ಟ್ ಡೇ ಬೇಕಾರೆ ಟ್ರಿಪ್ ಮಾಡಬೋದು ಒಂದು ಜೋಗಿಮಟ್ಟಿ ಅಂತ ಜೋಗಿಮಟ್ಟಿ ಅರಣ್ಯಧಾಮ ವನ್ಯಧಾಮ ತುಂಬ ಚೆನ್ನಾಗಿದೆ ನೀವು ಯಾವ ಚಿಕ್ಕಮಗಳೂರಿಗೆ ಹೋಗ್ತೀರೋ ಏನು ನಿಮ್ಗೆ ಫೀಲ್ ಆಗುತ್ತೊ ಅದೇ ಫೀಲು ನಮ್ಮ ಮಾನ್ಸೂನ್ ಟೈಮಲ್ಲಿ ನೀವು ಚಿಕ್ಕ ಚಿಕ ಜೋಗಿಮಟ್ಟಿಗೆ ಬಂದ್ಬಿಟ್ರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ಅದನ್ನೇ ನೀವು ಫೀಲ್ ಮಾಡಬೇಕು ಅಂದರೆ ದಯವಿಟ್ಟು ಒಂದ್ಸತಿ ಚಿತ್ರದುರ್ಗಕ್ಕೆ ಬಂದು ನೀವು ಅದು ಅನುಭವವನ್ನ ಸವಿಬೇಕು ಅಂತ ನಾನು ಹೇಳ್ತೀನಿ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ